ಹಾನ್ ಮೆ ಏನಾಗಿದೆ ಅಂತ ತಿಳಸ್ಕೊಡ್ತೀರ

ಅವರ ಹೆಸರು ಏನಂದ್ರಿ ವಿದ್ಯಾರ್ಥಿ ಹೆಸರು ಹಾನ್ ಹಾನ್ ಅದೇ ಈಗ ಸದ್ಯಕ್ಕೆ ಅವರು ಈಗ ಟೆಸ್ಟ್ಗಳಿವೆ ಹಾನ್ ಸೋ ಅದಕ್ಕೆ ಈಗ ಅವರು ಖಂಡಿತವಾಗ್ಲೂ ಟೆಸ್ಟ್ ಬರಿಬೇಕಾಗಿತ್ತು ಅದಕ್ಕೆ ಅಷ್ಟು ಹುಷಾರಿಲ್ವಾ ಮತ್ತೆ ಈಗ ಹೇಗೆ ಮಾಡೋದು ಅನ್ನೋದು ಅರ್ಥ ಆಗ್ತಿಲ್ಲ ಏಕೆಂದರೆ ನೀವು ಟೆಸ್ಟ್ ಬರೆಸಿ ಕರ್ಕೊಂಡು ಹೋಗ್ಬೋದಲ್ಲ ಹಾಸ್ಪೆಟ್ಲಿಗೆ ಕರ್ಕೊಂಡೋಗ್ಬಂದು ಮತ್ತೆ ಅವರಿಗೆ ಇದು ಮಾಡಿದರಾಗ್ತಿತ್ತು ಹಾನ್ ಒನ್ ಡೇ ಕೊಡ್ಬೋದು ಇಲ್ಲ ಅಂತ ಅಲ್ಲ ಒನ್ ಡೇ ಆದ್ಮೇಲೆ ಮತ್ತೆ ಹಾನ್ ಹಾನ್ ಹೇಳಿ ಹಾನ್ ಎಷ್ಟನೇ ತಾರಿಖು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರ ಹಾನ್ ಸರಿ ಓಕೆ ನಾನು ಕೊಡ್ತೇನೆ ಶನಿವಾರ ಆದರೆ ಓಕೆ ಮತ್ತೆ ಮಂಡೆ ತಪ್ಪದೇ ಸ್ಕೂಲಿಗೆ ಕಳಿಸಿ ಯಾಕೆಂದರೆ ಟೆಸ್ಟ್ ಇದೆ ಹಾನ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಒನ್ ಡೇ ಒಂದೇ ದಿನ ಇದೆ ಸೊ ಅದಕ್ಕೆ ಟ್ವಂಟಿ ಮಾರ್ಕ್ಸಿಂದು ಇದೆ ಓಕೆ ಖಂಡಿತ ಹಾಗೆ ಮಾಡಿ ಸರಿ